ನಾನಿಲ್ಲಿನ ಸ್ಥಳೀಯ ಹೋಟೆಲ್ಗೆ ಇಡ್ಲಿ ಸಾಂಬಾರು ವಡೆ ಆರ್ಡರ್ ಮಾಡಿದ್ದೆ ಆದರೆ ಅವರು ತಂದು ಕೊಡೋದು ನನಗೆ ಅರ್ಧ ಗಂಟೆ ಒಳಗೆ ತಂದು ಕೊಡ್ತೇನಂತ ಹೇಳಿದ್ದರು ಹೇಳಿದ್ದರು ರೀ ಆದರೇನು ಮಾಡೋದು ಅವರು ಒಂದು ಗಂಟೆ ಟೈಮ್ ತಗೊಂಡ್ರು ಒಂದು ಗಂಟೆ ಆದರೂ ಅವರು ತಂದು ಕೊಡಲಿಲ್ಲ ನನಗೆ ತುಂಬ ಬೇಜಾರಾತವಾಗ ಆದರೂ ತಂದ್ಕೊಟ್ಮೇಲೆ ನೋಡೋಣ ಹೇಗಿರುತ್ತೆ ಅಂತ ಹೇಳಿ ಯೋಚನೆ ಮಾಡಿಕೊಂಡು ಕೂತಿದ್ದೆ ಅವರು ತಂದ್ಕೊಟ್ಟಿದ್ದ ಆಹಾರ ತಣ್ಣಗಾಗಿತ್ತು ಅವರು ತಂದ್ಕೊಡುದ್ರಾಗ ಆದರೂ ಹೋಗಲಿ ಅಂತ ಹೇಳಿ ತಿಂದು ನೋಡುವ ಹೇಗೆ ಟೇಸ್ಟ್ ಇರುತ್ತೆ ಅಂತ ಹೇಳಿ ಯೋಚನೆ ಮಾಡಿ ಇಡ್ಲಿ ತಿಂದು ನೋಡಿದ್ದೆ ಇಡ್ಲಿ ಅಡ್ಡಿರ್ಲಿಲ್ಲ ಮೃದುವಾಗಿತ್ತು ಆದರೆ ವಡೆ ಮಾತ್ರ ಚೆನ್ನಾಗಿರಲಿಲ್ಲ ಗಟ್ಟಿಯಿತ್ತು ಆರಿತ್ತು ಆಗಲೇ ತಣ್ಣಗಾಗಿ ಹೋಗಿತ್ತದು ತಣ್ಣಗಾದಾಗ ಅದನ್ನು ತಿನ್ನೂದ ಸ್ವಲ್ಪ ಬೇಜಾರತ ಸಾಂಬಾರು ಹೌದೋ ಅಲ್ವೋ ಅನ್ನುವ ಥರ ಅದರದು ರುಚಿ ಇತ್ತು ಅಂಥ ಏನು ಒಳ್ಳೆಯ ರುಚಿ ಇರಲಿಲ್ಲ ಏನು ಮಾಡೋದಪ್ಪ ಈಗ ಅಂತ ಹೇಳಿ ಯೋಚನೆ ಮಾಡ್ತಾ ಕೂತಾಗ ಮತ್ತೆ ಚಟ್ನಿ ಇದರ ಜೊತೆಗಾದರೂ ತಿಂದು ನೋಡೋಣ ಅಂದರೆ ಚಟ್ನಿ ಕೂಡ ಅಡ್ಡಿರ್ಲಿಲ್ಲ ಅವರದು ಒಂದು ಕ್ವಾಂಟಿಟಿ ಅಂದರೆ ಇಡ್ಲಿ ದೊಡ್ಡದಿರುತ್ತೋ ಏನೋ ಅಂದ್ಕೊಂಡಿದ್ರೆ ಇಡ್ಲಿ ಕೂಡ ಚಿಕ್ಕದಾಗಿತ್ತು ವಡೆ ಕೂಡ ಚಿಕ್ಕದಾಗಿತ್ತು ಅವರು ತೊಗೊಳ್ಳೋ ರೇಟ್ ಜಾಸ್ತಿ ಇದ್ದರೂ ಕ್ವಾಂಟಿಟಿ ಮತ್ತು ಕ್ವಾಲಿಟಿ ನೋಡಿದರೆ ಅಷ್ಟೊಂದು ಚೆನ್ನಾಗಿರಲಿಲ್ಲ ಅದೇ ತುಂಬ ಬೇಜಾರಾಗಿ ಹೋಯಿತು ಆದರೂ ಏನು ಮಾಡೋದು ಅಂತ ಹೇಳಿ ಯೋಚನೆ ಮಾಡಿ ಮತ್ತೆ ಅದನ್ನೇ ತಿಂದು ಸುಮ್ಮನಾಗಿಬಿಟ್ಟೆ